ಭಾರತದ ಅಧಿಕೃತ ಭಾಷೆ ಅಂದರೆ ಕೇಂದ್ರ ಸರ್ಕಾರ ಎಲ್ಲ ಸುತ್ತೋಲೆಗಳು ಹಿಂದಿಯಲ್ಲೇ ಇರೋದ್ರಿಂದ ಮತ್ತು ಎಲ್ಲ ಶಾಲೆಯಲ್ಲೂ ಹಿಂದಿ ಬೋಧನೆ ಮಾಡೋದ್ರಿಂದ ನಮ್ಮ ಭಾರತದ ಅಧಿಕೃತ ಭಾಷೆ ಹಿಂದಿ ಎಂದು ಪರಿಗಣಿಸಲಾಗಿದೆ ಆದರೆ ಜನಸಾಮಾನ್ಯರು ಹೆಚ್ಚಾಗಿ ಆಂಗ್ಲ ಭಾಷೆಯನ್ನು ಬಳಕೆ ಮಾಡುತ್ತಾರೆ ಅದು ನಮ್ಮ ನಾಡಿನ ಭಾಷೆ ಅಲ್ಲ ಅದೊಂದು ಬೇರೆ ದೇಶದ ಭಾಷೆಯಾಗಿದ್ದರೂ ಹೆಚ್ಚಾಗಿ ನಮ್ಮ ಜನರು ಆಂಗ್ಲ ಭಾಷೆಯನ್ನೇ ಬಳಸುತ್ತಾರೆ ನೋಡಿ ಭಾಷೆ ಬದುಕುವುದಕ್ಕಾಗಿ ಬೇಕು ಆದರೆ ಅದೇ ನಮ್ಮ ಬದುಕಲ್ಲ ಅಲ್ವ ನಮ್ಮ ನಾಡಿಗೆ ನಮ್ಮದೇ ಆದ ಭಾಷೆಗಳಿವೆ ನಮ್ಮ ತಾಯಿನುಡಿಯನ್ನು ಬಿಟ್ಟು ಬೇರೆ ಭಾಷೆಯನ್ನು ಉಪಯೋಗಿಸೋದು ಅಷ್ಟು ಸರಿ ಅಲ್ಲ ನೋಡಿ ಈಗ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡು ಮಾತನಾಡುತ್ತೇವೆ ಇಂಥ ಒಳ್ಳೆಯ ಭಾಷೆ ಹೇಳಿ ತಮಿಳುನಾಡಿನಲ್ಲಿ ತಮಿಳು ಮಾತನಾಡುತ್ತಾರೆ ಆಂಧ್ರ ಪ್ರದೇಶದಲ್ಲಿ ತೆಲುಗು ಮಾತನಾಡುತ್ತಾರೆ ಹೀಗೆ ಅದಾದ ದೇಶಗಳಲ್ಲಿ ಅದಾದ ನಾಡಿ ನಾಡಿನಲ್ಲಿ ಅದಾದ ಭಾಷೆಗಳನ್ನು ಉಪಯೋಗಿಸಬಹುದು ಉಪಯೋಗ್ಸೋದು ತುಂಬ ಒಳ್ಳೆಯದು ಯಾಕಂದರೆ ಅದು ನಮ್ಮ ತಾಯ್ನುಡಿಯಾಗಿರುತ್ತದೆ ಅದನ್ನು ಬಿಟ್ಟು ಬೇರೆ ಯಾವುದೋ ದೇಶದ ಭಾಷೆಯನ್ನು ಉಪಯೋಗ್ಸೋದು ಅಷ್ಟು ಸರಿ ಅಲ್ಲ ಅಲ್ವ ಸೊ ಇದೇ ನನ್ನ ಅಭಿಪ್ರಾಯ ನೋಡಿ ಹೆಚ್ಚಾಗಿ ನಮ್ಮ ಭಾಷೆಯನ್ನು ಉಪಯೋಗಿಸಿ ನಮ್ಮ ನಮ್ಮ ನಾಡನ್ನು ನಮ್ಮ ನಮ್ಮ ಭಾಷೆಯನ್ನು ಉಳಿಸಿ ನಮ್ಮ ಭಾಷೆಯನ್ನು ಬೆಳೆಸಿ ಅಷ್ಟೆ